ಹೀಗೆ ಹಾವು ಕಡಿತ ಅಥ್ವಾ ಕ್ರಿಮಿಗಳ ಕಡಿತದಿಂದ ನಮ್ಮನ್ನು ನಾವು ಸಂರಕ್ಷಿಸಿಕೊಳ್ದಿಕ್ಕೋಸ್ಕರ ಕೆಲವೊಂದು ವಿಧಾನಗಳನ್ನ ಅನುಸರಿಸ್ಬೇಕಾಗ್ತದೆ ಈಗ ನಾವು ಒಂದು ಉದಾಹರಣೆ ಅಥ್ವಾ ನಮ್ಮ ನನ್ನ ಜೀವನದಲ್ಲಿ ನಡ್ದದ್ದೊಂದು ಉದಾಹರಣೆ ಇಟ್ಕೊ ಹೇಳ್ತಿ ನಾನು ಎಂತಕ್ಕಂದ್ರೆ ಈಗ ನಮ್ಮನೆ ಪಕ್ದಲ್ಲಿ ಒಬ್ಬ ಇದ್ದ ಉಮಕಾಂತ ಅನ್ಕಣ್ ಅವ್ನ ಹೆಸ್ರು ಅವ್ಗೆ ಏನು ಆಗತ್ತಂತ ಹೇಳಿದ್ರೆ ರಸ್ತೆಲಿ ಇದ್ದವ್ನು ನಡ್ಕೊಂಡ್ಬರ್ಬೇಕಾದ್ರೆ ರಾತ್ರಿಗೆ ಹಾವು ಕಚ್ಚಿ ಬಿಟ್ಟಿದೆ ಅವಗ್ ಗೊತ್ತಿಲ್ಲ ಯಾವ ಹಾವು ಅಂದ್ಕೊಂಡೆ ಹಂಗಾರೆ ಈಗ ಏನು ಮಾಡಬೇಕಾಯ್ತ ಆವಾಗೆ ಅವ್ನ ಮನೆಗೆ ಕರ್ಕೊಂಡ್ಬಂದ್ರೆ ಮನೆಗೆ ಕರ್ಕೊ ಬಂದಾದ್ಮೇಲೆ ಹಾವು ಎಲ್ಲ ಕಚ್ಚಿದ್ದಲ ಅಲ್ಲೇ ಸಣ್ಣ ಚಾಕುನಿಂದೇ ಕೊಯ್ಬೇಕ ಕೊಯ್ದಾಗೆ ರಕ್ತ ಹೊರಗೆ ಬತ್ತು ಇದು ಈ ರಕ್ತ ಏನಿದ್ಯಲ್ಲ ಇದು ಕೆಟ್ಟ ರಕ್ತ ವಿಷಕಾರಿ ಇರುವಂತಹ ಒಂದು ರಕ್ತ ಆಗಿರ್ತದೆ ಈ ರಕ್ತ ಹೊರ ತೆಗೆದು ಆದ್ಮೇಲೆ ಈಗ ಅಲ್ಲೇ ಏನು ಮಾಡ್ಬೇಕು ಅಂತ ಹೇಳಿದ್ರೆ ಈಗ ಆ ಜಾಗಕ್ಕಿಂತ ಅಥ್ವಾ ಈ ಕಾಲಿಗೆ ಕಚ್ಚಿದಂತಾದರೆ ಆ ಕಾಲ ಮೇಲೆ ಅಥ್ವಾ ಮಂಡಿ ಕೊಡೆ ಒಂದು ಗಟ್ಟಿ ಒಂದು ದಾರದಿಂದೆ ಗಟ್ಟಿಯಾಗಿ ಅಥ್ವಾ ಬಿಗಿಯಾಗಿ ಕಟ್ಟಬೇಕು ಎಂತಕ್ಕಂದು ಹೇಳಿದ್ರೆ ಈಗ ರಕ್ತ ಪರಿಚಲನ ವ್ಯೂಹ ಇದು ಮನುಷ್ಯನು ಹೌದಲ್ಲ ಇದು ಬ್ರೈನ್ನಿಂದ ಸ್ಟಾರ್ಟ್ ಆಗಿ ಅಥ್ವಾ ಮೆದುಳಿನಿಂದ ಸ್ಟಾರ್ಟ್ ಆಗಿ ಇದು ನಮ್ಮ ಕಾಲಿನ ಉಗುರ್ ಅಲ್ಲಿ ತನಕನೂ ರಕ್ತ ಹರಿತೆ ಇರ್ತು ಇದು ಹಾಗಾಗೆ ಈ ರಕ್ತ ಚ ಪರಿಚಲನೆ ಮಾಡ್ಬೇಕಾದ್ರೆ ವಿಷಕಾರಿಯುಕ್ತ ಏನಿರ್ತಿದಲ್ಲ ಆ ರಕ್ತ ಅದು ನಮ್ಮ ದೇಹದ ಎಲ್ಲ ಕಡೆ ಹೋಗಕ್ಕಿಲ್ಲ ಅಂದ್ಕೊಂಡೆ ಇದನ್ನು ನಾವು ಮಾಡ್ತೇವ ಈಗ ಮೊದಲನೇದಾಗಿ ಏನು ಮಾಡ್ಬೇಕು ಅಲ್ಲಿ ಕಟ್ ಮಾಡಿ ಆ ಅಲ್ಲಿರುವಂಥ ರಕ್ತಗಳನ್ನು ಹೊರ ತೆಗಿಬೇಕು ನಂತರ ಈ ಬಿಗಿಯಾಗಿ ಕಟ್ಟಿದ ನಂತರ ಈಗ ಅಲ್ಲಿ ಮೇಲೆ ಯಾವುದೇ ರಕ್ತಗಳ ಮ್ಯಾಲ ಹೋಗೋದಿಲ್ಲ ಹೌದಲ್ಲ ಆವಾಗ ನ ಅವ್ನನ್ನು ಕರ್ಕೊಂಡು ಹೋಗಿ ಅವ್ನನ್ನು ನಿದ್ರೆ ಮಾಡೋಕೆ ಬಿಡುಕಿಲ್ಲ ಅವನ್ನ ಸೀದಾ ಕರ್ಕೊಂಡು ಹೋಗೆ ಹಾಸ್ಪೆಟ್ಲಿಗೆ ಅಥ್ವಾ ಆಸ್ಪತ್ರೆಗೆ ಸೇರಿಸಬೇಕ ಆ ಆಸ್ಪತ್ರೆಯಲ್ಲಿ ಇರುವಂತಹ ವೈದ್ಯರಿಗೆ ಹೇಳ್ಬೇಕು ಯಾವ ಹಾವು ಕಚ್ಚಿದೆ ಯಾಕಂತ ಹೇಳಿದ್ರೆ ಕೆಲವೊಂದು ಹಾವಿಗೆ ಕೆಲವೊಂದು ಔಷಧಿಗಳು ಇರ್ತವೆ ಅದನ್ನ ನಾವು ಆ್ಯಂಟಿ ವಿನಮ್ ಅಂತ ಕೂಡ ಕರಿತೇವು ಈಗ ಆ ಹಾವಿನ ಕಚ್ಚಿದ ಏನು ಕಚ್ಚಿರ್ತದಲ್ಲ ಅದಕ್ಕೆ ನಾವು ಅವನಿಗೆ ಆ್ಯಂಟಿ ವಿನಿಯಮ್ ಅನ್ನು ಕೊಡಿಸಬೇಕಾಗ್ತದ ವೈದ್ಯರಿಗೆ ಹೇಳಿದ್ರೆ ಅವ್ರು ಕೊಡ್ತಾರೆ ಆ ರೀತಿ ನಂತರ ಆ ಮನುಷ್ಯನನ್ನು ರಾತ್ರಿ ಇಡೀ ಏನಾಗಿರ್ಬೇಕು ಅವ್ನನ್ನು ಮಲ್ಗೋಕೆಲ್ಲ ಬಿಡುಕಿಲ್ಲ ಯಾಕಂತ ಹೇಳಿದರೆ ಮಲಗ್ದ ಅಂಥೇಳ್ದ್ರೆ ನಶೆ ತಲೆಗೆ ಹತ್ಯ ಅವ ಸಾಯೋ ಪರಿಸ್ಥಿತಿ ಹೆಚ್ಚಾಗಿರ್ತಿದೆ ಈಗ ಅವನನ್ನು ನಮ್ಮ ಮನೆ ಪಕ್ಕದವ್ರನ್ನ ಹಾಗೆ ಮಾಡಾಯಿತು ಅವನ ಕಾಲಿಗೆ ಕಟ್ ಬಿಗಿಯಾಗಿ ಕಟ್ ಆಯಿತಾ ನಂತರ ರಕ್ತ ಪರಿಚಲನೆ ಆಗೋದು ತಪ್ಪಿಸಿ ಅವನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅವಗೆ ಏನು ಮಾಡ್ರೈತ ಆಸ್ಪ ಚಿಕಿತ್ಸೆನ ಕೊಡ್ಸಿ ಆಯಿತಾ ನಂಗೆ ಈಗ ಚೇಳು ಕಚ್ದ್ರೂ ಹಾಗೆ ಮೊದಲು ಏನು ಮಾಡ್ಬೇಕಂತ ಹೇಳಿದರೆ ಅಲ್ಲಿರುವಂಥ ಜಾಗಕ್ಕೆ ಸ್ವಲ್ಪ ಗೆರೆ ಎಳೆದು ರ ಚಾಕುವಿನಿಂದ ರಕ್ತನ ಹೆರ್ಗೆ ತೆಗಿಬೇಕು ನಂತರ ಆ ರಕ್ತ ಹೊರಗೆ ತೆಗೆದ ನಂತರದಲ್ಲಿ ಅಲ್ಲಿ ಆನಿಯನ್ ಅಥ್ವಾ ಈ ಈರುಳ್ಳಿಯಿಂದ ಆ ಆಗಿರುವಂಥ ಕುಟುಕಿದಂಥ ಜಾಗವನ್ನು ಸವರಬೇಕ ಅದ್ರಿಂದ ಏನಾಗ್ತಿತ್ತು ಅಂದು ಹೇಳಿದರೆ ಅಲ್ಲಿರುವಂಥ ವಿಷಕಾರಿ ವಸ್ತುಗಳು ಕಡಿಮೆ ಅಥ್ವಾ ಅದರ ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ತಾ ಹೋಗ್ತಿದ್ದ ಈಗ ಉದಾಹರ್ಣೆಗೆ ಈಗ ಉದಾಹರಣೆ ಮತ್ತೊಂದು ಹೇಳೋದಂತ ಹೇಳಿದರೆ ಒಂದು ಜೇನು ಸಾಕಾಣಿಕೆ ಮಾಡ್ತಾರೆ ಅವರಿಗೆಲ್ಲ ಜೇನು ಹಾಗಾದ್ರೆ ಕಚ್ಚದೇ ಇರ್ತಿದ್ದಲ್ಲ ಯಾಕೆ ಅವ್ರು ಸಾಯುವುದಿಲ್ಲ ಅಂಥೇಳಿದ್ರೆ ಅವರ ಒಂದು ಸುರಕ್ಷಿತವಾದ ಕೋಟ್ಗಳನ್ನು ಹಾಕಿರ್ತಾರೆ ಮತ್ತು ಏನಾದ್ರೂ ಒಂದು ಜೇನು ಹುಳು ಕುಟಕಿತು ಅಂತಾದರೆ ಅಲ್ಲಿ ಉಂಬ್ ಬಿಡ್ತಿದ್ದೊ ನಾವು ಅಂಬು ಅಂಥೇಳಿ ಕರಿತೇವ ಅದನ್ನ ಮೊದಲು ತೆಗಿಬೇಕಾಗ್ತಿದೆ ಆ ಅಂಬನ್ನು ತೆಗ್ದು ಅಲ್ಲಿ ಬೇಕಿಂಗ್ ಸೋಡಾ ಏನು ಇರ್ತದಲ್ಲ ಪ್ರತ್ಯಾಮ್ಲ ಅದನ್ನು ಅದ್ರ ಮೇಲೆ ಸವರಬೇಕ ಇದರಿಂದಾಗೆ ಅಲ್ಲಿರುವಂತಹ ವಿಷಕಾರಿ ಏನಿರ್ತದಲ್ಲ ನಮ್ಮ ದೇಹದ ಮೂಲಕ ಎಲ್ಲೂ ಹರಿಯುವುದಿಲ್ಲ ಈಗ ನಂತ್ರದಲ್ಲಿ ಹೇಳ್ಬೇಕಂತ ಹೇಳಿದರೆ ಈಗ ಹಾವುಗಳನ್ನೇ ತಗಳ್ಕೊಲ್ವ ಹಾವುಗಳಲ್ಲಿ ಸುಮಾರಷ್ಟು ವಿಧಗಳು ಇವೆ ಒಂದು ವಿಷಕಾರಿ ಹಾವು ಇನ್ನೊಂದು ವಿಷಕಾರಿ ಅಲ್ಲದ ಹಾವುಗಳು ಅಂಥೇಳಿ ಈಗ ವಿಷಕಾರಿ ಹಾವುಗಳಿಗೆ ಉದಾಹರಣೆ ಕೊಡುವುದಾದ್ರೆ ನಾಗರ ಹಾವಾಗಿರ್ಬಹುದು ಅದೇ ರೀತಿಯಾಗಿ ಈಗ ಕಾಳಿಂಗ ಸರ್ಪ ಆಗಿರ್ಬಹುದು ಇವೆಲ್ಲವೂ ವಿಷಕಾರಿ ಹಾವುಗಳಾಗಿರ್ತವೆ ಮತ್ತು ಸಮುದ್ರ ಹಾವುಗಳು ಇವೆಲ್ಲ ವಿಷಕಾರಿ ಹಾವುಗಳಾಗಿರ್ತವೆ ಇವುಗಳಿಗೆ ಏನಾಯ್ತು ಅಂಥೇಳಿದ್ರೆ ಕಚ್ಚಿತು ಅಂತಾದರೆ ನಮ್ಮ ನಾವು ಸಾಯುವಂಥ ಪರಿಸ್ಥಿತಿ ಜಾಸ್ತಿ ಇರ್ತದೆ ಆದರೆ ಈಗ ಕೆಲವೊಂದು ಇರ್ತವ ಹೀಗೆ ಕೆರೆ ಹಾವಂಥ ಕರಿತವೆ ನಾವು ರ್ಯಾಟಲ್ ಸ್ನೇಕ್ ಅಥ್ವಾ ಇಲಿ ಹಿಡಿಯುವ ಹಾವು ಅದೇ ರೀತಿಯಾಗಿ ಒಳ್ಳೆ ಹಾವು ಇಂಥವುಗಳೆಲ್ಲ ಹೆಚ್ಚಾಗಿ ನಮಗೆ ಕಚ್ಚೋದಿಲ್ಲ ಕಚ್ಚಿದ್ರೂ ಕೂಡ ನಮಗೆ ಯಾವುದೇ ರೀತಿಯಾದಂತಹ ಹಾನಿ ಆಗುವುದಿಲ್ಲ ಅದೇ ರೀತಿಯಾಗಿ ಈಗ ಆ ವಿಷಕಾರಿ ಹಾವುಗಳಲ್ಲಿ ಈಗ ಮತ್ತು ಎರಡು ಟೈಪ್ ಇರ್ತಿದೆ ಅದು ಯಾವ್ದು ಅಂಥೇಳಿದ್ರೆ ನೀವು ಹಿಮೋಟಾಕ್ಸಿಕ ಮತ್ತೆ ನ್ಯೂರೋಟಾಕ್ಸಿಕ ಅಂದ್ಕೊಂಡೆ ಅಂದರೆ ಈಗ ರಕ್ತದಿಂದ ಏನಾದ್ರೂ ಈಗ ಈ ನಾಗರ ಹಾವು ಏನದಲ್ಲ ಇದು ಹಿಮೋಟಾಕ್ಸಿಕ್ ಅಂದರೆ ಈಗ ಕಚ್ತು ಅಂತಾದರೆ ನಮ್ಮ ರಕ್ತದ ಮೂಲಕ ಅದು ಬೇರೆ ಬೇರೆ ಜಾಗಕ್ಕೆ ಅಥ್ವಾ ದೇಹದ ಪೂರ ಹೋಗ್ತಾ ಇದು ಅದು ಮತ್ತೆ ರಕ್ತ ವಿಷಕಾರಿಯಾಗೇ ಮನುಷ್ಯ ಸತ್ತು ಹೋತ್ಯ ಅದು ಹೀಗೆ ಕಾಳಿಂಗ ಸರ್ಪ ಆಗಿರ್ಬಹುದು ಆದರೆ ಸಮುದ್ರ ಮೀನುಗಳೆಲ್ಲ ನ್ಯೂರೋಟಾಕ್ಸಿಕ ಅಂದರೆ ನರಮಂಡಲಗಳಿಗೆ ಅದು ಸಿ ವಿಷಕಾರಿ ಹೋಗಿ ವಿಷ ಹೋಗಿ ಮನುಷ್ಯ ಪಟ್ಟನೆ ಸಾಯ್ತೀಯಾ ಅಂದ್ರೆ ಕೆಲವೇ ಕ್ಷಣಗಳಲ್ಲಿ ಕೂಡ ಸಾಯ್ತೀಯಾ ಅಂತಹ ವಿಷಕಾರಿಯುಕ್ತ ಇದಾಗಿದ್ದವು ಹಾಗಾಗಿ ನಾವು ಹೇಳೊದು ಏನಂತ ಹೇಳಿದರೆ ಮೊದಲ್ನೆದಾಗಿ ಹಾವು ಕಚ್ಚಿದಾಗೆ ಹಾವು ಯಾವ್ದು ಅಂತ ನೋಡ್ಕೊ ಬಿಡ್ಬೇಕು ಇಲ್ಲದಿದ್ರೆ ಕಷ್ಟ ಆಯ್ತ್ ಇದು ಆ್ಯಂಟಿ ವಿನಿಯನ್ ಕೊಡೋಕೆ ಹಾಗಾಗೆ ಇದನ್ನೆಲ್ಲ ನಾವು ನೋಡ್ಕೊಳ್ಬೇಕಾಯ್ತ್ ಇದು ನಂತರ ಹೇಳುವುದಾದ್ರೆ ಈಗ ಹನಿ ಬೀ ಅಂದರೆ ಇದು ಜೇನು ಹುಳು ಆಗಿರುವುದು ಕಡಿಗೆ ಸೊಳ್ಳೆ ಆಗಿರೋದ ಹೀಗೆ ಅದೇ ರೀತಿಯಾಗೇ ಕೆಲವೊಂದು ಕೀಟಗಳು ಇರ್ತಾವೆ ಅವುಗಳಿಗೇನೆ ಕಚ್ಚಿದಾಗೆ ಅಥವಾ ಕುಟಕಿದಾಗೆ ನಮ್ಗೆ ಏನು ಏನು ಬಿಡುಗಡೆ ಆಗ್ತದೆ ಅಂಥೇಳಿದ್ರೆ ಆಮ್ಲ ಬಿಡುಗಡೆಯಾತದ ಆ ಹೀಗೆ ಉದಾಹರಣೆಗೆ ನಾನು ಇದನ್ನು ಹೇಳುವುದಾದ್ರೆ ಈಗ ಇರುವೆ ಕಚ್ಚುತ್ತೆ ಅಂತ ತಿಳ್ಕೊಳ್ಳಿ ಅದಕ್ಕೆ ಅದು ಯಾವ್ದು ಬಿಡುಗಡೆ ಮಾಡ್ತಿದೆ ಹೇಳಿ ಆಸಿಟಿಕ್ ಆಮ್ಲನ ಬಿಡುಗಡೆ ಮಾಡ್ತಿದ ಈ ಆಸಿಟಿಕ್ ಆಮ್ಲ ಕಚ್ಚಿದಾಗೆ ಉಬ್ತಿದ ಮತ್ತೆ ಕಚ್ಚದಾಕ್ ಆತಿದ ಅಲ್ಲ ಇದು ಕಾರಣನೇ ಆ ಆಸಿಟಿಕ್ ಆಮ್ಲ ಆಗಿರ್ತದೆ ಈ ಆಸಿಟಿಕ್ ಆಮ್ಲವನ್ನು ನಾವು ಕಡಿಮೆ ಮಾಡಲಿಕ್ಕೋಸ್ಕರ ಮೆಗ್ನೀಷಿಮ್ ಹಾಲು ಅಥವಾ ಇದನ್ನು ಕರೀತವ ಮೆಗ್ನೀಷಿಮ್ ಹಾಲ್ ಅಂತ ಕರಿತದೆ ಅದೊಂದು ರಾಸಾಯನಿಕ ಅದನ್ನು ನಾವು ಬಳಸಿಕೊಂಡೆ ಇದನ್ನು ಉರಿತವನ್ನು ಕಡಿಮೆ ಮಾಡ್ಕೊಬವ್ದಾಗಿದೆ ಹಾಗಾಗಿ ಈಗ ಜನ ಸಾಮಾನ್ಯರಿಗೆ ಇದೆಲ್ಲ ಗೊತ್ತಿರುವುದಿಲ್ಲ ನಾವು ಅದು ನಾವು ಅವರಿಗೆ ತಿಳ್ಸ್ಬೇಕಾಗ್ತದೆ ಹಾಗಾಗಿ ಈ ಸರ್ಕಾರವೂ ಕೂಡ ಇಂತಹ ಸುರಕ್ಷಿತ ಕ್ರಮಗಳನ್ನು ಈಗ ಎಲ್ಲ ಜನರಿಗೂ ಅಥ್ವಾ ಜನ ಸಾಮಾನ್ಯರಿಗೂ ತಿಳಿಸ್ಬೇಕಾಗ್ತಿದ ಇದರಿಂದಾಗಿ ಎಷ್ಟೋ ಸಾಯುವಂಥ ಜೀವಗಳು ಕೂಡ ಬದುಕ್ತಾವ ಇದನ್ನು ನಾವು ಮುಖ್ಯವಾಗಿ ನಾವು ಇವ್ರು ಯೂತ್ಸ ಅಥವಾ ಏನು ಅಂತಾರೆ ಯಂಗ ಜನ್ರೇಷನ್ಸ್ ಏನು ಇರ್ತಾವಲ್ಲ ಅದು ಎಲ್ಲರಿಗೂ ಹೇಳ್ಬೇಕಾತ್ತ